ನಾನು ಸ್ಪ ರನ್ನಿಂಗ್ ರೇಸ್ ಸ್ಪರ್ಧೆಲಿ ಭಾಗವಹಿಸ್ತಿನಿ ಏನಕ್ಕೆ ಅಂತಂದರೆ ನಂಗೆ ರನ್ನಿಂಗ್ ರೇಸ್ ತುಂಬ ಇಷ್ಟ ಆಗಿರುತ್ತೆ ನಾನು ಸ್ಪರ್ಧೆಲಿ ಬಾಗವಹಿಸಿದ್ದು ಅಂತಂದರೆ ಸಿಕ್ಸ್ ಹಂಡ್ರೆಡ್ ಮೀಟರು ಅಂದರೆ ಆರುನೂರು ಕಿಲೋಮೀಟ್ರೂ ಹೋಗ್ತಿವಲ್ವಾ ಆರುನೂರು ಮೀಟ್ರು ನಾವು ಹೆಂಗ್ ಓಡ್ತೀವಿ ಯಾವ ರೀತಿ ಓಡ್ಬೇಕು ಅಂತನ್ಬುಟ್ಟು ನಾವು ಫಸ್ಟೆ ಪೂರ್ವ ಸಿದ್ಧತೆ ಮಾಡಿಕೊಂಡಿರ್ತಿವಿ ಸ್ಟಾಟಿಂಗ್ ನಾವು ಸ್ಲೋಗ್ ಓಡ್ಕೊಂಡ್ ಓಡ್ಕೊಂಡು ಲಾಸ್ಟಲ್ಲಿ ಆಂ ಯಾರು ಸ್ಟಾಟಿಂಗ್ ಫಸ್ಟ್ ಓಡ್ತಾರೋ ಅವರು ಓಡೋದುಕಾಗಲ್ಲ ಸುಸ್ತಾಗಿಬಿಡ್ತಾರೆ ಮೂರುವರೆ ರೌಂಡ್ ಓಡೋ ಮೂರು ರೌಂಡ್ ಹೋಗೊ ಅಷ್ಟರಲ್ಲಿ ಏನಕ್ಕೆ ಅಂತಂದರೆ ನಾವು ಸ್ಟಾರ್ಟಿಂಗ್ ಸ್ಲೋ ಆಗ್ ಹೋಗ್ಬುಟ್ಟು ಆಮೇಲೆ ಫಾಸ್ಟ್ ಮಾಡಿಕೊಂಬೇಕು ಇಲ್ಲ ಅಂದರೆ ಫಸ್ಟೆ ನಾವು ಫಾಸ್ಟ್ ಹೋಗ್ಬಿಟ್ರೆ ಆಮೇಲೆ ನಾವು ತುಂಬ ಸುಸ್ತಾಗಿ ಹೋಕ್ತಿವಿ ನಾವದು ಅದು ಏನು ಗೇಮ್ನೇ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ನಾವು ಅದಕ್ಕೆನೆ ನಾವು ಸ್ಟಾರ್ಟಿಂಗೆನೆ ಪೂರ್ವ ಸಿದ್ಧತೆ ನಾವು ಹೇಗೆ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ನಾವು ಗೆಲ್ತಿವೋ ಇಲ್ಲವೋ ಅನ್ನೋದು ನಮಗೆ ಗೊತ್ತಾಗುತ್ತೆ ಅದರಿಂದ ನಾವು ತುಂಬ ಮೊದ್ಲೆ ಪೂರ್ವ ಸಿದ್ದತೆ ಮಾಡಿಕೊಂಡು ಅದನ್ನು ಹೇಗ್ ಓಡಬೇಕು ಹೇಗೆ ಇರಬೇಕು ಹೇಗೆ ನಡಕೋಬೇಕು ಅನ್ನೊ ಫಸ್ಟೇ ಎಕ್ಸಸೈಜ್ ಹೆಂಗೆ ಮಾಡಿಕೋಬೇಕು ಅನ್ನೋದನ್ನೆಲ್ಲ ನಾವು ಫಸ್ಟೇ ತಿಳ್ಕೊಂಡಿರಬೇಕಾಗಿರುತ್ತೆ